ಹಾಂ ಹಲೋ ರೀ ಹಾಂ ರೀ ಹೇಳ್ರಿ ಮೇಡಮ್ ಹಾಂ ರೀ ಮೇಡಮ್ ಹೇಳಿ

ಹಾಂ ಹಾಂ ರೀ ನಿಮಗೆ ಈಗ ನಿಮ್ಮ ಆಫೀಸಿಂದ ಸ್ವಲ್ಪ ಬಳಿ ಆದ್ರೆ ನಡೀತದೆ ರೀ ಒಂದ್ ಸ್ವಲ್ಪ ದೂರ ಇದ್ದರೆ ನಡಿತದೆ ಹಾಂ ಹಾಂ ಬಂದಿದ್ದೆ ರೀ ಬಂದಿದ್ದೆ ರೀ ಈಗ ಫ್ಲ್ಯಾಟ್ ಒಳಗೆ ಫ್ಲ್ಯಾಟ್ಗೊಳು ಬೇಕು ರೀ ಇನ್ನ ಈ ಟೈಪ್ ಮನಿಗುಳ್ದಾಗೆ ಬೇಕು ರೀ ಹಾಂ ಹಾಂ ಈಗ ಫಸ್ಟ್ ಫಸ್ಟ್ ಫ್ಲೋರ್ದು ರೇಟೆ ಬೇರೆ ಇರ್ತದೆ ರೀ ಮತ್ತೆ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರು ಅದ್ರ ರೇಟ್ ಬೇರೆ ಇರ್ತದೆ

ಈಗ ಇಲ್ಲೇನೇ ಈಗ ಫಸ್ಟ್ ಫ್ಲೋರ್ ಅಂತಂದ್ರೆ ಇಲ್ಲಿ ಒಂದು ನಲ್ವತ್ತು ಸಾವಿರ ತನ ಬರತ್ತೆ ಇದು ಅದೆ ರೀ ಅಡ್ವಾನ್ಸ್ ಅದೆ ರೀ ಮಂತ್ಲಿ ಒಂದು ಐದು ಸಾವಿರ ತನ ಬೀಳ್ತದೆ ರೀ ಈ ಸೆಕೆಂಡ್ ಫ್ಲೋರಿಗೆ ಹೋದ್ರೆ ಒಂದು ಒಂದು ನಾಲ್ಕು ಸಾವಿರ ತನ ಬೀಳ್ತದೆ ಮಂತ್ಲಿ ಕರೆಂಟ್ ಬಿಲ್ ವಾಟ್ರ್ ಬಿಲ್ ಅವೆಲ್ಲ ಸಪ್ರೇಟ್ ಇರ್ತದೆ ರೀ ಹ್ಞೂ

ಹಾಂ ಅಲ್ಲಿ ಅಲ್ಲೇ ಸಪ್ರೇಟ್ ಯಾರದೋರಿಗೆ ಒನ್ ಬಿ ಎಚ್ ಕೆ ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ನೀವು ಯಾವ ಟೈಪ್ ಇದು ಮಾಡಿದ್ರೆ ಆ ಟೈಪ್ ಅದೆ ರೀ ಈಗ ಅದೆ ಅದ್ರ ಮೇಲೆ ಅದ್ರ ಮೇಲೆ ನಿಮ್ಮ ಡಿಪೆಂಡ್ ಯಾವಾತ್ತು ರೀ ಎಲ್ಲವು ಅಲಗ್ ಅಲಗ್ ರೇಟ್ ಇರ್ತವೆ ಮತ್ತೆ ಈಗ ನಮ್ಗೆ ಫಸ್ಟ್ ಏನಂತಂದರೆ ನಮ್ಗಂತು ಫಸ್ಟ್ ಮಂತಿಂದ ನಮ್ಮ ಚಾರ್ಜ್ ನಮ್ಗೆ ಕೊಡ್ಬೇಕಾಗ್ತದೆ ರೀ ಫಸ್ಟ್ ನಮ್ಗೆ ಕೊಡ್ಬೇಕಾಗ್ತದೆ ಆಮ್ಯಾಲೆ ಬಿಲ್ಡಿಂಗ್ದು ಅಪಾರ್ಟ್ಮೆಂಟ್ದು ಒಳಗೆ ಅದು ಅಪಾರ್ಟ್ಮೆಂಟ್ದು ಅವ್ರ್ದೆನು ಚಾರ್ಜ್ ಅವ್ರಿಗೆ ಕೊಡ್ಬೇಕು ರೀ ಫಸ್ಟ್ ಮಂತಿಂದು ಅಂತು ನಮ್ಗೆ ಫಸ್ಟ್ ನಮ್ಗೆ ಕೊಡ್ಬೇಕಾಗ್ತದೆ ರೀ ಅದ್ರು ಬದ್ಲು ಸೆಕೆಂಡ್ ಹಿಡ್ಕೊಂಡು ಅವ್ರ್ದು ಅವ್ರಿಗೆ ಕೊಡ್ಬೇಕು ಏನಾದದು ಮೆಂಟನ್ಸ್ ಮತ್ತೆ ಅದು ಎಲ್ಲಿ ಊಟದ್ದು ಅದೇನು ಇರ್ತದೆ ಅದೆಲ್ಲ ಆ ಕಡೆ ಇರ್ತದೆ ರೀ ಹ್ಞೂ ಅದು ನಿಮ್ಮ ಫ್ಯಾಮ್ಲಿ ಅಲ್ಲ ಅದಿರೇನು ನಿಮ್ಮ ಫ್ಯಾಮ್ಲಿಲಿ ಇದರೊಳಗೆ ನೋಡ್ಬೇಕಾಗ್ತದೆ ಹಾಂ ಎಲ್ಲ ಅದಾವೆ ರೀ ಆದ್ರೆ ಎಲ್ಲ ನಿಮ್ದು ಎಲ್ಲ ರೀ ಫಿಲ್ಟರ್ ನೀರು ಅದವೆ ರೀ ಇಲ್ಲ ವಾಟ್ರ್ ಬಿಲ್ ಅದು ಅಲಗ ಬರ್ತದೆ ರೀ ಹಾಂ ಅದು ಅದು ಎಲ್ಲರಿಗೆ ಇರ್ತದೆ ಯಾರದಾರು ಸಪ್ರೇಟ್ ಇರ್ತದೆ ರೀ ಅವ್ರು ಯಾವ ಟೈಪ್ ಇದು ಮಾಡ್ತಾರೆ ಹಾಂ ಸಿಂಟೆಕ್ಸ್ ಎಲ್ಲಾ ಅದೆ ಅದವೆ ರೀ ಹ್ಞೂ ಮತ್ತೆ ಕಡಿಮೆ ನೀವು ನೋಡ್ಕೊ ನೋಡ್ಕರೆ ಬರ್ರಿ ಮೇಡಮ್ ಒಂದ್ಸರಿ ಬನ್ನಿರಂದರೆ ಇದು ಮಾಡಿ ಒಳಗೆ ಬರ್ತದೆ ರೀ ಹಾಲ್ ಬರ್ತೀರ ಹೇಳಿ ರೀ ಮೇಡಮ್ ಒನ್ಸಲ ಕಾಲ್ ಮಾಡ್ರಿ ನಾವು ಇರ್ತೀವಿ ನಾವು ಇರ್ತೀವಿ ನೀವು ನಿಮ್ಮ ಜಾಬ್ನಿಂದ ಬರ್ಬೇಕು ಅಲ್ಲರಿ ಬಂದು ಹಾಂ ಓಕೆ ಓಕೆ ನೋಡ್ತೀವಿ ಬರ್ರಿ ಮೇಡಮ್ ಓಕೆ ಬಂದು ಕಾಲ್ ಮಾಡಿ ಮೇಡಮ್ ಓಕೆ